ನಾನು ಹಿಂದಿನ ಕಾಲದವಳು ನನ್ನ ಮಕ್ಕಳು ಬೊಂಬೈಯಲ್ಲಿದ್ದರು ಆವಾಗ ಮೊಬೈಲ ಕಂಪ್ಯೂಟರ್ ಯಾವುದೂ ಇರಲಿಲ್ಲ ಕಾಗದದಲ್ಲಿ ಬರೆದು ಅವರಿಗೆ ಕಳಿಸುದು ಅದೇ ರೀತಿ ಅವರು ಕಾಗದದಲ್ಲಿ ಬರೆದು ಇಲ್ಲಿಗೆ ಕಳುಹಿಸ್ತಿದ್ದರು ಈಗಿನ ಕಾಲದಲ್ಲಿ ಎಲ್ಲಾ ಸೌಕರ್ಯಗಳು ಇದೆ ಆದ್ದರಿಂದ ಮೊಬೈಲ್ ಒತ್ತಿದರೆ ಸಾಕು ಆವಾಗಲೇ ಮಾತಾಡ್ತಾರೆ ಮುಖ ಮುಖ ನೋಡಿ ಮಾತಾಡ್ಬೋದು ಆದರೆ ಮುಂಚೆ ಅಷ್ಟು ಕಷ್ಟ ಬಂದಾದರೂ ನಮ್ಮ ಜೀವನ ಮುಡಿಪಾಗಿತ್ತು ಈಗ ನೋಡಿದರೆ ಯಾವಾಗ ನೋಡಿದರೂ ಅದು ಮೊಬೈಲ್ದೆ ಮೊಬೈಲೇ ಹಿಡ್ಕೊಬೇಕಾಗ್ತದೆ ಆ ಯಾರು ಫೋನ್ ಮಾಡ್ತಾರೆ ಏನು ಮಾಡ್ತಾರೆ ಅಂತೇಳಿ ಅದನ್ನೇ ಇಟ್ಟುಕೊಂಡು ಓಡಾಡ್ತೀವಿ ನಾವು ಈಗಿನ ಪರಿಸ್ಥಿತಿ ಈ ರೀತಿಗೆ ಬಂದಿದೆ ಆದರೆ ಮುಂಚಿನ ಕಾಲದ್ದು ಕಾಗದದಲ್ಲಿ ನಾಲ್ಕು ಅಕ್ಷರ ಬರೆದರೆ ಆವಾಗ ಏನಾದರೂ ನಮಗೆ ಅವ್ರಿಗೆ ಹಿಂದೆ ಬರೆದು ಕಳಿಸ್ತಾರೆ ಹಾಗೆ ಆ ಸಣ್ಣ ಸಣ್ಣ ಹಣ ಆದರೂ ಆವಾಗ ನಮಗೆ ಸಾಕಾಗ್ತಿದ್ದು ಈಗ ಎಷ್ಟು ದುಡ್ಡಿದ್ರೂ ನಮಗೆ ಸಾಕಾಗುದು ಕಷ್ಟ ದುಡ್ಡಿಗೀಗ ತುಂಬಾನೇ ಕಷ್ಟಂದರೆ ಎಲ್ಲದಕ್ಕೂ ಹಾಕಬೇಕು ಟಿವಿಗೆ ಹಾಕಬೇಕು ಮೊಬೈಲ್ಗೆ ಹಾಕ್ಬೇಕು ಕರೆಂಟಿಗೆಲ್ಲ ಹಾಕ್ಬೇಕು ಹೀಗಾಗಿ ಈಗಿನ ಕಾಲ ತುಂಬ ಕಷ್ಟ ದುಡ್ಡುನು ಬೇಕು ಆದರೆ ಒಂದು ಏನಂತ ಹೇಳಿದರೆ ಈಗ ಎಲ್ಲಾ ಮೊಬೈಲ್ನಲ್ಲಿ ಬರುದರಿಂದ ಮಕ್ಕಳು ಸ್ವಲ್ಪ ಇಂಪ್ರೂ ಆಗಿದ್ದಾರೆ ಅದರೆ ಇಡೀ ದಿವಸ ಮೊಬೈಲ್ ಇಟ್ಕೊಳೋದು ಅದು ಸರಿಯಲ್ಲ ಯಾಕಂತೇಳಿದರೆ ಕಣ್ಣಿಗೂ ತೊಂದರೆ ಉಂಟು ಎಲ್ಲದಕ್ಕೂ ತೊಂದರೆ ಉಂಟು ಯ ಎಷ್ಟು ಬೇಕಷ್ಟೇ ಮಾತಾಡಬೇಕು ಅದನ್ನು ಕೆಳಗಿಡಬೇಕು ಯಾಕಂತೇಳಿದರೆ ಈಗಿನ ಮಕ್ಕಳಿಗೆ ಹೇಳಿದರೆ ಕೇಳುದಿಲ್ಲ ನಮ್ಮಂಥವರಿಗೆ ಅದು ಸ್ವಲ್ಪ ಬುದ್ಧಿ ಬರ್ತದೆ ಅವರಿಗೆ ಬುದ್ಧಿ ಬರುದಿಲ್ಲ ನಾವು ಎಷ್ಟು ಹೇಳೋದು ಮೊಬೈಲ್ ಸಿಕ್ಕಿದರೆ ಸಾಕು ಇಡೀ ಪ್ರಪಂಚನೇ ನೋಡಿ ಬಿಡ್ತಾರೆ ನಮ್ಮಂಥವ್ರಿಗೆ ಅದೆಲ್ಲ ಬೇಕಾಗಿಲ್ಲ ಯಾಕಂತೇಳಿದರೆ ನಾವು ಕಾಗದದಲ್ಲೇ ಬರೆದು ನಾ ಕಾಗದದ್ದಲ್ಲೇ ಇದು ಉಪಯೋಗ ಮಾಡ್ತಿದ್ದವರು ಅದೇ ನೆನಪು ಬರ್ತದೆ ಈಗ ಸಹ ಆವಾಗ ಬರೆದು ಬರೆದು ಬರೆದು ಎಷ್ಟು ಚೆನ್ನಾಗಿ ಅಕ್ಷರ ಇತ್ತು ಇವಾಗೆಲ್ಲ ವಾರೆ ಕೊರೆ ಆಗ್ತದೆ ಏನು ಮಾಡಲಿಕ್ಕೂ ಆಗುದಿಲ್ಲ ಹಾಗಾಗಿ ಮುಂಚಿನ ಕಾಲದ್ದು ಒಂದು ಜೀವನ ಅಂತ ಹೇಳಿದರೆ ಊರಿಗೆ ಬಂದರೆ ಮಾತ್ರ ನಾವು ಮಕ್ಕಳನ್ನು ನೋಡೋದು ಇಲ್ಲದಿದ್ದರೆ ನೋಡಲಿಕ್ಕೆ ಆಗ್ತಿರ್ಲಿಲ್ಲ ಈಗ ಮೊಬೈಲ್ ಓಪನ್ ಮಾಡಿದರೆ ಸಾಕು ಸಡನ್ನ ನೋಡ್ಬೋದು ಅದರಿಂದ ನೇರವಾಗಿ ಮಾತು ಒಂದು ಲೆಕ್ಕ ಮೊಬೈಲ್ ಒಳ್ಳೆಯದೇ ಆದರೆ ಎಂತದು ಕೆಟ್ಟದಂತ ನಾನು ಹೇಳುದಿಲ್ಲ ಮೊಬೈಲ್ನಲ್ಲಿ ತುಂಬಾ ಉಪಕಾರ ಆಗ್ತದೆ ಯಾರು ಏನು ತಪ್ಪು ಮಾತಡಿದ್ರೂ ಅದರಲ್ಲಿ ಗೊತ್ತಾಗ್ತದೆ ಆದರೆ ಸ್ವಚ್ಛದೇ ಯಾವಾಗಲೂ ಮೊಬೈಲ್ ಇದ್ದರೆ ಸ್ವಚ್ಛದನ್ನೇ ಮಾತಾಡಬೇಕು ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಬೋದು ಮತ್ತು ಬೇರೆ ವಿಷಯಗಳನ್ನೆಲ್ಲ ತ ಮೊಬೈಲ್ನಲ್ಲಿ ಮಾತಾಡುದು ಬರೀ ತಪ್ಪು